ನಮ್ಮ ಭಾರತದಲ್ಲಿ ಆರೋಗ್ಯ ಕ್ಷೇತ್ರವು ಇನ್ನೂ ಹೆಚ್ಚು ಬೆಳೆಯಬೇಕಾಗಿ ನಾನು ನನ್ನ ಅನಿಸಿಕೆ ಹೇಳುತ್ತೇನೆ ಯಾಕೆಂದರೆ ಈಗ ಪ್ರೈವೇಟ್ ಹಾಸ್ಪಿಟಲ್ಲಲ್ಲಿ ಇರುವ ತಂತ್ರಜ್ಞಾನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗುತ್ತಿಲ್ಲ ಆದ್ದರಿಂದ ಬಡವರಿಗೆ ಸಿಗಬೇಕಾದ ಆ ಸೌಲಭ್ಯಗಳು ಅವರಿಗೆ ಸಿಗುತ್ತಿಲ್ಲ ಬಡವರಿಗೆ ದೊಡ್ಡ ದೊಡ್ಡ ಹಾಸ್ಪಿಟಲಿಗೆ ಹೋಗಿ ಖರ್ಚು ಮಾಡುವಷ್ಟು ಇರೋದಿಲ್ಲ ಆದ್ದರಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಬೇಕು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಲ್ಲಿ ಡಾಕ್ಟರ್ಸ್ ಕೂಡ ಅವೈಲೇಬಲ್ ಇರೋದಿಲ್ಲ ನಮಗೆ ಬೇಕಾಗಿರುವಾಗ ಟೆಕ್ನಾಲಜಿ ಕೂಡ ಅವೈಲೇಬಲ್ ಇರೋದಿಲ್ಲ ಆದ್ದರಿಂದ ನಾನು ಹೇಳೋದ್ ಕರ್ನಾಟಕ ಸರ್ಕಾರಕ್ಕೆ ಹೇಳುತ್ತೇನೆ ಗೌರ್ಮೆಂಟ್ ಹಾಸ್ಪಿಟಲನ್ನು ಇನ್ನಷ್ಟು ಹೆಚ್ಚು ಬೆಳೆಸಬೇಕು ಆದ್ದರಿಂದ ಬಡವರಿಗೆ ತುಂಬ ಉಪಯೋಗವಾಗು